ನಮಸ್ಕಾರ ರೀ ನಮಸ್ಕಾರ ಹೇಳಿರಿ ಟ್ರಾನ್ಸ್ಪೋರ್ಟಿಂಗ್ ಆಫೀಸಿಂದ ರೀ ಹಾಂ ಹೇಳಿರಿ

ಟೂ ವೀಲರ್ ಬೇಕಾಗಿತ್ರಿ ಅಂದ್ರೆ ಮೇಡಮ್ಮ ನಮ್ಮ ಕಡೆ ಬ ಡಿಸೆಲವ್ ಇದಾವ್ ರೀ ಇದು ಪೆಟ್ರೋಲದ್ದು ಇದಾವ್ರಿ ಸ್ಕೂಟಿ ಮತ್ತೆ ಇವು ಎಲೆಕ್ಟ್ರಾನಿಕ ಸ್ಕೂಟಿ ಇದಾವ್ರಿ ನಿಮಗೆ ಯಾವ್ದು ಯೂಸ್ ಮಾಡ್ತೀರಿ ನಿಮ್ಗೆ ಪೆಟ್ರೋಲುದಂದ್ರೆ ಪೆಟ್ರೋಲ್ದು ಐತಿ ಮತ್ತು ಇಲ್ಲ ರೀ ಏನು ಕರೆಂಟಿಂದು ಅಂದ್ರೆ ಕರೆಂಟಿಂದು ಐತಿ ಇಲೆಕ್ಟ್ರಿಕಲ್ ಸ್ಕೂಟಿಯೂ ಐತಿ ರೀ ಹ್ಞೂ ಹಾಂ ರೀ ಹೌದ್ರಾ ಓಕ್ ಪೆಟ್ರೋಲ್ ವೇಕಲ್ರಿ ಪೆಟ್ರೋಲಿನ್ಯಾಗ ಮತ್ತು ಅದ್ರಾಗ ಇವು ಇದಾವೆ ರೀ ಹೀರೋ ಕಂಪ್ನಿವು ಇದಾವು ಹೋಂಡ ಕಂಪ್ನಿ ಇದಾವ್ ಜುಪಿಟ್ರ್ ಐತಿ ಪೆಪ್ ಐತಿ ಹಾಂ ರೀ ಅಲ್ಲ ಈಗ ನಿಮ್ಗೆ ಮೈಲೇಜ್ ಬೇಕಂತಂದ್ರೆ ಪೆಪ್ ಸ್ಕೂಟಿ ಚೆನ್ನಾಗಿ ಮೈಲೇಜ್ ಕೊಡ್ತೈತಿ ರೀ ಇಲ್ಲ ರೀ ನಮಗೆ ಸ್ವಲ್ಪ ರೋಡ್ ಗ್ರಿಪ್ ಎಲ್ಲ ಇರಬೇಕು ಸೇಫ್ಟಿ ಇರ್ಬೇಕು ಅಂತಂದ್ರೆ ಜುಪ್ಟರ್ ಚೆನ್ನಾಗಿ ಬರ್ತೈತಿ ರೀ

ಸರಿ ತಗೊಳ್ರಿ ಮೇಡಮ್ಮವ್ರೆ ಕೊಡ್ತಿನಂತೆ ನಾನೊಂದು ಚಲೋ ಕಂಪ್ನಿದೆ ಕೊಡ್ತಿನಂತೆ ರೀ ಹೌದು ರೀ ಆಯ್ತು ಆಯ್ತು ಆಯ್ತು ನಮ್ದು ಹೇಗ್ ಯೂಶ್ವಲಿ ನಮ್ಮ ಕಡೆ ಕಸ್ಟಮರನ್ನು ಇದುವರೆಗೆ ಡೇಲೀ ಮತ್ತೆ ಡೇಲಿ ಬೇಸಸ್ ಮ್ಯಾಗೂ ಒಯ್ತಾರೆ ರೀ ವೀಕ್ಲಿ ಬೇಸಸ್ ಮ್ಯಾಗೂ ಒಯ್ತಾರೆ ನೀವು ಒಂದು ತಿಂಗ್ಳು ಅನ್ನೋಕ್ಹತ್ತೀರಿ ನೋಡಿ ಹಾಕ್ಕೊಡ್ತೀನ್ ಅಂತೆ ರೀ ಈಗ ನಮ್ದು ಡೇಲಿ ಬೇಸಿಸ್ ಏನಾಯ್ತಂದ್ರೆ ರೀ ತೌಸಂಡ್ ರೂಪಾಯಿ ಆಯ್ತು ರೀ ಒಂದು ದಿನಕ್ಕೆ ಸಾವಿರ ರೂಪಾಯಿ ತೊಗೊತೀವಿ ನಾವು ಆಮೇಲೆ ಡಿ ಪೆಟ್ರೋಲ್ ಖರ್ಚೆಲ್ಲ ನಿಮ್ಮದೇ ಇರ್ತೈತಿ ಮತ್ತು ಏನಾದ್ರು ನೀವು ತೊಗೊಂಡು ಹೋದ ಹೊತ್ತಿನ್ಯಾಗ್ ಮೆಂಟೆನೆನ್ಸ್ ಏನಾದ್ರು ಬಂದ್ರೆ ಅದು ನಿಮ್ಮ ಜವಾಬ್ದಾರಿ ಇರ್ತೈತಿ ರೀ ಹಾಂ ಇಂಜಿನ್ ಗಿಂಜಿನ್ ಆ ಥರದ್ ಏನಾದ್ರು ಮಾ ಪ್ರಾಬ್ಲಮ್ ಬಂದ್ರೆ ನಾವು ರೆಸ್ಪಾನ್ಸಿಬಲ್ ಇರ್ತೀವಿ ರೀ ಮೆಂಟೇನ್ ನಾವು ಮಾಡಿರ್ತೀವಿ ರೀ ಇಂಜಿನ್ ಪ್ರಾಬ್ಲಮ್ ಅವೆಲ್ಲ ಏನು ಬರೋಂಗಿಲ್ಲ ಮೆಂಟೇನ್ ಮಾಡಿರ್ತೀವಿ ಈಗ ನೀವು ಹೋದ್ಹೊತ್ನ್ಯಾಗ ಏನಾದ್ರು ಸ್ಕ್ರ್ಯಾಚಸ್ ಆಯ್ತು ಎಲ್ಲಾದ್ರು ಟಚ್ ಮಾಡಿ ಮಿರರ್ ಗಿರರ್ ಹೀಗ್ ಒಡ್ಕೊಂಬಂದಿರಿ ಅಂದ್ರೆ ಅದು ನಿಮ್ಯಾಗ ಇರ್ತತಿ ರೀ ಉಳ್ದದ್ದು ಏನಿಲ್ಲ ನೀವು ಹಾಂ ಡೇಲಿ ತೌಸಂಡ್ ಹಂಗ್ ಕೊಡ್ತಿದ್ವಿ ಬಟ್ ನೀವು ಮಂತ್ಲಿ ಅಂತೀರಲ್ಲ ನೋಡಿ ಹಾಕ್ಕೊಡ್ತೀನ್ ರೀ ಮೇಡಮ್ ನಾನು ಹಾಂ ರೀ ಹಾಂ ಮ ಸರಿ ಸರಿ ಹಂಗಾದ್ರೆ ನೀವು ನಾಳೆ ನಮ್ಮ ಆಫೀಸಿಗೆ ಬರುವಾಗ ರೀ ಒಂದು ಆಧಾರ್ ಕಾರ್ಡು ಎರಡು ಫೋಟೋ ತೊಗೊಂಬನ್ರಿ ಮೇಡಮ್ ಹಾಂ ಒಂದು ಆಧಾರ್ ಕಾರ್ಡ್ ಎರಡು ಫೋಟೋ ತೊಗೊಂಬನ್ರಿ ನೀವು ಇಪ್ಪತ್ತು ಸಾವಿರ ಟೋಟಲ್ ಆಗತ್ತದು ಮಂತ್ಲಿ ಒಂದು ಹತ್ತು ಸಾವಿರ ಅಡ್ವಾನ್ಸ್ ಕಟ್ಬೇಕು ರೀ ಹತ್ತು ಸಾವಿರ ಆಮೇಲೆ ಪೇ ಮಾಡಿ ನಡೀತತಿ ರೀ ಓಕೆ ನಮಸ್ತೆ